ಸಂಗೀತ ಕಚೇರಿ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರೋಕೆ ಗಾಯನ ಕಾರ್ಯಕ್ರಮ ಹೆಚ್ಚಿನ ಜನಪ್ರಿಯತೆ

ಇದರಲ್ಲಿ ಹಲವಾರು ಮಂದಿ ಅವರಲ್ಲಿರೋ ಪ್ರತಿಭೆಗಳನ್ನು ಹೊರ ತರಲಾರದೆ ಅವರ ಪಾಂಡಿತ್ಯ ವನ್ನು ಸಾಯ್ಸ್ಕೊಂಡು ಬಿಟ್ಟಿದ್ದಾರೆ ಹೀಗೆ ನಾವೆಲ್ಲ ಕೆಲವಾರು ಮಂದಿ ಸೇರಿ ಅವರನ್ನ ಗುರ್ತಿಸಿ ಅವ್ರಿಗಾಗಿ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಅವ್ರನ್ನು ಮೊದಲು ಸ್ನೇಹಿತರ ಜೊತೆಯಲ್ಲಿ ಹಾಡಿಸಿ ಅವರಲ್ಲಿರೋ ಭಯವನ್ನು ಹೋಗಲಾಡ್ಸಿ ಅವರಲ್ಲಿ ಆತ್ಮವಿಶ್ವಾಸ್ವನ್ನು ತುಂಬಿ ಧೈರ್ಯವನ್ನು ತಂದು ಮತ್ತು ಬಹಳ ಮುಖ್ಯವಾಗಿ ಅಭ್ಯಾಸ ಮಾಡಿಸಿ ಮುಂದೊಂದು ದಿನ ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಅವ್ರನ್ನು ಹಾಡಿಸಿ ಸಂಭ್ರಮ ಪಡೋದು ಒಂದು ಬಹಳ ಖುಷಿಯ ವಿಚಾರ ಇದರಿಂದ ತುಂಬ ಜನರೆಲ್ಲ ವೇದಿಕೆ ಭಯ ಇದೆ

ಹೋಗುತ್ತೆ ಹಾಗೆ ಈ ಹಾಡುವಿಕೆಯಿಂದ ನಮ್ಮ ಮನಸ್ಸಿನ ದುಃಖ ದುಮ್ಮಾನ ಇವೆಲ್ಲ ದೂರ ಆಗುತ್ತೆ ನಮ್ಮ ಪ್ರತಿ ದಿನದ ಒತ್ತಡವನ್ನು ಬಹಳ ಮಟ್ಟಿಗೆ ಈ ಸಂಗೀತ ಕಡಿಮೆ ಮಾಡುತ್ತೆ ಮತ್ತು ಸಂಗೀತವನ್ನು ಕೇಳೋದರಿಂದ ಕೂಡ ಮನಸ್ಸು ಬಹಳ ಹಗುರವಾಗುತ್ತೆ ಪ್ರಪುಲ್ಲವಾಗುತ್ತೆ ಆಹ್ಲಾದ ಆಗುತ್ತೆ ಮ್ಯೂಸಿಕ್ ಲವರ್ಸ್ ಯಾವಾಗಲೂ ಕೂಡ ಸಂಭಾವಿತರಾಗಿರ್ತಾರೆ ಹಾಗೆ ಹಸನ್ಮುಖಿಯರು ಕೂಡ ಸಂಗೀತಗಾರರಲ್ಲಿ ಇರ್ತಾರೆ ಇವರಲ್ಲಿ ಅವರು ಆಡೋ ಮಾತುಗಳು ಕೂಡ ಶೃತಿ ಬದ್ಧವಾಗಿ ಇರುತ್ತೆ ಮತ್ತು ಸಂಗೀತದಿಂದ ಡಿವೈನಿಟಿ ಕೂಡ ಉತ್ಪತ್ತಿ ಇರುತ್ತೆ ಸಂಗೀತಮ್ ಸರ್ವ ಲೋಕಮಯಮ್ ಅಂತ ಹೇಳಿರೋ ಹಾಗೆ ಎಲ್ಲೆಲ್ಲೂ ಸಂಗೀತವೆ ನಮಗೆ ಆಕರ್ಷಣೆ ಸಂಗೀತದಲ್ಲಿ ಹಲವಾರು ಬಗೆ ಇದೆ ಲೈಕ್ ಜಾನಪದ ಗೀತೆ ಭಾವಗೀತೆ ಭಕ್ತಿಗೀತೆ ಚಲನಚಿತ್ರ ಗೀತೆ ದೇವರ ನಾಮ ಮತ್ತು ವಚನಗಳು ಇನ್ನು ಅನೇಕ ಅನೇಕ ರೀತಿಯಲ್ಲಿ ಜನರನ್ನು ಆಯ್ಕೆ ಮಾಡಿಕೊಂಡಿದೆ ನಮ್ಮ ವೇದಿಕೆಯಲ್ಲಿ ಸಹ ನಮ್ಮ ಮೆಡಿಕಲಲ್ಲಿ ಸಹ ಮ್ಯೂಸಿಕ್ ಥೆರಪಿ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ ದಾಸರು ಹೇಳಿದ ಹಾಗೆ ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ ಗಾನಕ್ಕೆ ಮಣಿಯದ ಜೀವವೇ ಇಲ್ಲ ಅಂತ ಹೇಳಿರೊ ಹಾಗೆ ಎಂತಹ ಕಟುಕರಲ್ಲಿಯೂ ಸಹ ಸಂಗೀತಕ್ಕೆ ಸೋಲಿಸೋ ಶಕ್ತಿಯಿದೆ ಸಂಗೀತ ಕಚೇರಿಯನ್ನು ಮಾಡುವ ಒಂದು ಗುರಿ ಇದ್ದಾಗ ಮೊದಲು ಹಾಡುಗಾರರನ್ನು ಆರಿಸಿ ಹಾಡುಗಳನ್ನು ಅವರಿಗೆ ಹೊಂದುವಂಥ ಮತ್ತು ಅವರಿಗೆ ಇಷ್ಟವಾದ ಹಾಡುಗಳನ್ನು ಆಯ್ಕೆ ಮಾಡಿ ಚಲನಚಿತ್ರ ಗೀತೆಗಳಾದರೆ ಅದಕ್ಕೆ ಇರುವಂಥ ಕರೋಕೆಗಳನ್ನು ಡೌನ್ಲೋಡ್ ಮಾಡಿ ಇಲ್ಲದಿರೋ ಕರೋಕೆಗಳನ್ನು ಅಪ್ಲೋಡ್ ಮಾಡಿ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಹಾಗೂ ದಿನಾಂಕವನ್ನು ಗುರುತಿಸಿ ಅದಕ್ಕೆ ಅಗತ್ಯ ಇರುವಂಥ ಧ್ವನಿವರ್ಧಕಗಳನ್ನು ಅಳವಡಿಸಿ ವೇದಿಕೆಯನ್ನು ಚಿತ್ರ ವಿಚಿತ್ರವಾಗಿ ಅಲಂಕರಿಸಿ ಕಾರ್ಯಕ್ರಮವನ್ನು ಆಯೋಸ್ ಆಯೋಜಿಸಿರುವಂಥ ಆಯೋಜಕರ ಜವಾಬ್ದಾರಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಯಶಸ್ಸು ಗೊಳಿಸಬೇಕಾಗುತ್ತೆ ಇದು ನಮ್ಮೆಲ್ಲರ ಹಾಡುಗಾರರ ಕರ್ತವ್ಯ ಕೂಡ ಹಲವು ಮಾಧ್ಯಮಗಳೊಟ್ಟಿಗೆ ಮಾತಾಡಿ ಪ್ರಚಾರ ಕೂಡ ಬಹಳ ಅಗತ್ಯವಾಗಿರುತ್ತೆ ಹೀಗೆ ಎಲ್ಲವನ್ನು ಒಂದು ಅಜೆಂಡ ಮೂಲಕ ಯಾವ ಹಾಡಿನ ನಂತರ ಯಾವ ಹಾಡು ಹಾಡಬೇಕಾಗುವುದು ಮತ್ತು ಯಾವ ಹಾಡುಗಾರ ಹಾಡಿದ ನಂತರ ಮತ್ತೆ ಇನ್ನೊಬ್ಬ ಯಾವ ಗಾಯಕರು ಹಾಡಬೇಕು ಎನ್ನುವುದು ಪೂರ್ವ ನಿಯೋಜಿತ ಇದನ್ನೆಲ್ಲ ನಾವು ಮೊದಲೇ ನಿರ್ಧಾರ ಮಾಡಿ ಅದೇ ರೀತಿ ನಾವು ಒಂದು ಅಜೆಂಡವನ್ನು ಏರ್ಪಾಡು ಮಾಡಿ ಒಂದು ಉತ್ತಮವಾದ ಶೈಲಿಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಒಂದು ಚಿಂತನೆ ನಮ್ಮ ಸ್ನೇಹಿತರೊಟ್ಟಿಗೆ ಒಂದು ಚಿಂತನೆ ಒಂದು ಮೀಟಿಂಗ್ ಇದನ್ನು ಮಾಡಿ ಅದರ ಪ್ರಕಾರವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದನ್ನು ಯಶಸ್ಸು ಕೂಡ ಮಾಡಿದ್ದೀವಿ ಹೀಗೆ ನಮ್ಮ ಸಂಗೀತ ಕಚೇರಿ ಮಾಡೋವ್ರು ಎಲ್ಲರು ಕೂಡ ಒಂದು ಅಜೆಂಡದಲ್ಲಿ ಮಾಡಿದರೆ ಬಹಳ ಸಂತೋಷ ಆಗುತ್ತೆ ಹಾಗೆ ಇನ್ನು ಕೆಲವು ಸಂಗೀತ ಕಚೇರಿಗಳನ್ನು ನಾವು ನೋಡಿರೋ ಪ್ರಕಾರದಲ್ಲಿ ಅವರನ್ನ ಅವಹೇಳನ ಮಾಡೋ ನಿಟ್ಟಿನಲ್ಲಿ ನಾನು ಹೇಳ್ತಾಯಿಲ್ಲ ಅವರ ಮನಸ್ಥಿತಿ ಬಗ್ಗೆ ನಾನು ಕೆಲವೊಂದು ಮಾತಾಡಬೇಕಾಗುತ್ತೆ ಹೇಗೋ ಒಂದು ಬರ್ತಾರೆ ಹೇಗೋ ಒಂದು ಹಾಡ್ತಾರೆ ಹೇಗೋ ಒಂದು ಹೋಗ್ತಾರೆ ಈ ಮನೋಭಾವನೆ ಬಹಳ ಜನರುಗಳಲ್ಲಿ ನಾನು ನೋಡಿದ್ದೀನಿ ಅದು ಹಾಗೆ ಆಗಬಾರದು ನಮ್ಮ ಭಾರತದಲ್ಲಿ ಸಂಗೀತ ಅಂದಾಗ ಅದಕ್ಕೆ ಆದಂತ ಒಂದು ಒಂದು ಸ್ಥಾನ ಮಾನ ಬೆಲೆ ಗೌರವ ಪ್ರೀತಿ ಎಲ್ಲವೂ ಇದೆ ಅದನ್ನು ನಾವು ಆತ್ಮ ಗೌರವದಿಂದ ಒಂದು ಒಂದು ಸಂತೋಷದಿಂದ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಡಿಸಪಾಯಿಂಟಾಗಿ ಬಂದಿರೋದು ಉಂಟು ಅದರಿಂದ ನನ್ನ ಅನಿಸಿಕೆ ನಾವು ಏನೇ ಮಾಡಿದರೂ ಅದರ ಬಗ್ಗೆ ಬಹಳ ಕಾಳಜಿಯಿಂದ ಕಾಳಜಿ ಯಾವಾಗ ಬರುತ್ತೆ ಅಂದರೆ ನಾವು ಆ ಕೆಲಸಗಳನ್ನು ಪ್ರೀತಿಸೋದ್ರಿಂದ ಆ ಕೆಲಸವನ್ನು ನಾವು ಪ್ರೀತಿಸಿದಾಗ ಕಾಳಜಿ ತಾನಾಗಿಯೇ ಬರುತ್ತೆ ಅದಾಗೆ ಯಾವುದೇ ಸಂಗೀತ ಕಚೇರಿಗಳನ್ನು ನಾವು ಮಾಡುವಾಗ ಪೂರ್ವ ತಯಾರಿ ಪೂರ್ವ ತಯಾರಿ ಮಾಡಿಕೊಂಡು ಒಂದು ಅಜೆಂಡ ರೆಡಿ ಮಾಡಿಕೊಂಡು ಆ ಅಜೆಂಡ ಪ್ರಕಾರದಲ್ಲೇ ಸಂಗೀತ ಕಚೇರಿಯನ್ನು ನಾವು ಮಾಡಿದಾಗ ಹಾಡುಗಾರನಿಗೆ ಕೇಳುಗಾರನಿಗೆ ಎಲ್ಲಿಲ್ಲದ ಸಂತೋಷ ಆತ್ಮ ತೃಪ್ತಿ ಇದು ನನ್ನ ಅನಿಸಿಕೆ